ಹೌದು ಮೇಡಂ ನಿಮ್ದ್ಯಾವ್ದು ಲೊಕೇಷನ್ ಅದು ಓ ಮುತ್ತುರಾಯನಗರ ಅಂದರೆ ಅಲ್ಲಿ ರೈಲ್ವೆ ಗೇಟ್ ಆದ ಮೇಲೆ ಪಕ್ಕದಲ್ಲಿ ಒಳಗೆ ಬರತ್ತೆ ಅದಾ ಏನು ಮೇಡಂ ಅದು ಲೋಕೇಷನ್ ತುಂಬ ಸಮಸ್ಯೆ ಇದೆ ಅಲ್ಲಿ ಬರಕ್ಕೆ ಹ್ಞೂ ಇಲ್ಲೇ ಇದ್ದೀನಿ ನಿಮ್ಮ ಲೊಕೇಷನ್ನೇ ಹಾಗಿದೆ ಅದು ಅಲ್ಲಿ ಆಚೆ ಕಡೆಯಿಂದ ಬಂದರೆ ಕಾಲೇಜ್ ಗೇಟ್ ಆಕ್ಕೊಂಡು ಬರಬೇಕು ಅಲ್ಲಿ ಗೇಟ್ ಹಾಕಿರ್ತಾರೆ ಕತ್ತಲೆ ಎಂಟು ಗಂಟೆ ಆಗೋಯ್ತು ಆರು ಗಂಟೆಗೇ ಗೇಟ್ ಹಾಕ್ಬಿಡ್ತಾರಲ್ಲಿ ಅಲ್ಲ ಬುಕ್ ಮಾಡಿದ್ದೀನಿ ಸರಿ ಬುಕ್ ಮಾಡಿದ್ದೀರಿ ಸರಿ ಅಮ್ಮ ಅಲ್ಲಿ ಬರಕ್ಕೆ ಲೊಕೇಷನ್ ಹಾಗಿದೆ ಅದು ನಿಮಗಲ್ಲಿ ಆಚೆಯಿಂದ ಬಂದರೆ ರೈಲ್ವೆ ಗೇಟ್ ಇನ್ನೊಂದು ರೋಡ್ ಇದೆ ಅಲ್ಲೂ ರೈಲ್ವೆ ಗೇಟ್ ಇದೆ ಹೀಗೆ ಹೀಗೆ ಹೀಗಾಗಿ ಬರೋಣ ಅಂದರೆ ಇಲ್ಲಿ ಕಾಲೇಜ್ ಗೇಟ್ ಹಾಕೊಂಡಿರ್ತಾರೆ ನನ್ನದು ಬೈಕ್ ಆದರೆ ಬರಬಹುದು ಕ ಆಟೋದಲ್ಲಿ ಬರಕ್ಕಾಗಲ್ಲ ನಿಮ್ಮ ಲೊಕೇಷನ್ಗೆ ನೀವು ಮನೆಯಲ್ಲಿ ಕೂತ್ಕೊಂಡು ರೈಲ್ವೆ ಗೇಟ್ ಹಾಕಿಲ್ಲ ಅಂದರೆ ಆಗಲ್ಲಮ್ಮ ಲೊಕೇಷನಲ್ಲಿ ಹಾಗಿದೆ ಅಂತ ಹೇಳಿದ್ದು ನಾನು ರೈಲ್ವೆ ಗೇಟ್ ಈಚೆಗೇನೆ ಇದ್ದೀನಿ ಬರಕ್ಕೆ ನಿಮ್ಮ ಲೊಕೇಷನ್ ಆಗಲ್ಲ ಅಂತ ಹೇಳಲಿಲ್ಲ ನಿಮ್ಮ ಲೊಕೇಷನ್ ಹಾಗಿದೆ ಅಂತ ಹೇಳಿದ್ದು ಇಲ್ಲಿ ನಿಮಗ್ಗೊತ್ತಿದೆಯಲ್ಲ ಅಲ್ಲಿ ಎರಡು ಕಡೆಯೂ ರೈಲ್ವೆ ಗೇಟ್ ಇದೆ ನಿಮ್ಮದು ಏರಿಯಾಗೆ ಹೋಗೋದಕ್ಕೆ ಇನ್ನೊಂದು ಗೇಟ್ ಯೂನಿವರ್ಸಿಟಿ ಇದು ಕಾಲೇಜ್ ಗೇಟ್ ಇರೋದು ಅದೂ ಹಾಕಿರ್ತಾರೆ ನಾನು ಟೈಮಿಗ್ ಬರಕ್ಕಾಗಲ್ಲ ನಿಮಗೆ ಲೇಟ್ ಆದರೆ ಬೇರೆ ಮಾಡಿಕೊಳ್ಳಿ ಅಂತ ಹೇಳಿದ್ದು ನಾನು ಹ್ಞೂ ಸರಿ ನಿಮ್ಮ ಲೊಕೇಷನನ್ನು ನನಗೆ ಇನ್ನೊಂದು ಸತಿ ಕಳಿಸಿರಿ ಇದರಲ್ಲಿ ಎಲ್ಲೆಲ್ಲೋ ತೋರಿಸ್ತಾ ಇದೆ ಮೂರು ನಾಲ್ಕು ಕಡೆ ಹ್ಞೂ ಹ್ಞೂ ಸರಿ ಸರಿ ನಿಮ್ಮ ಬರ್ತೀನಿ ನಾನು ನಿಮ್ಮ ಲೊಕೇಷನ್ನಿಗೆ ಬರ್ತೀನಿ ಗೇಟ್ ಓಪನ್ ಆದ ಮೇಲೆ ಬರ್ತೀನಿ ನೀವು ನಿಮ್ಮ ಲೊಕೇಷನ್ ಒಂದು ಭಾರಿ ಕಿರಿಕಿರಿ ಆಯಿತಪ್ಪ